ಹಲೋ ಸರ್ ನಮಸ್ತೆ ಅದೇ ಸರ್ ನಾಳೆ ನಮ್ಮದು ಗೃಹ ಪ್ರವೇಶ ಇದೆ ಅದೇ ಸರ್ ನಾವು ಇಲ್ಲಿ ಅದೇ ಮೈಸೂರು ಗುಲಾಬಿ ಬೇಕಾಗಿತ್ತು ನಮಗೆ ಸ್ವಲ್ಪ ಡೆಕೊರೇಷನ್ನಿಗೆ ತಿರಗಾ ಫಂಕ್ಷನ್ನಿಗೆ ಇಲ್ಲಿ ದೇವ್ರುಳ್ಗೆ ಹಾಂ ಅದೊಂದೇ ಸಾಕು ಸರ್ ಅದೊಂದೇ ಸಾಕು ಸರ್ ನಮಗೆ ಇವಾಗ ಸದ್ಯಕ್ಕೆ ಅದೇ ಸರ್ ಸಿಗುತ್ತಾ ಸರ್ ಅಲ್ಲಿ ನಿಮ್ಮುಂದೆ ನಿಮ್ಮತ್ತಿರ ಅದೇ ಸರ್ ಒಂದೂ ಒಂದು ನಲ್ವತ್ತು ಕೆ ಜಿ ಬೇಕಾಗಿತ್ತು ಸರ್ ಹಾಂ ಇದು ಸರ್ ನಮಗೆ ನಾಳೆ ಬೇಕಾಗಿದೆ ಅದೇ ಬೆಳಗಿನ ಜಾವನೆ ಒಂದು ಮೂರು ಗಂಟೆ ನಾಲ್ಕು ಗಂಟೆ ಹಂಗೆ ಬತ್ತಿವಿ ಸರ್ ಅಲ್ಲಿಗೆ ಹೌದ ಸರ್ ಹೌದ ಸರ್ ಅದೇ ಈಗ ಹೆಂಗೆ ಇದೆ ಸರ್ ಕೆ ಜಿ ಮಾರ್ಕೆಟಲ್ಲಿ ಹೌದ ಸರ್ ಅದೇ ಸರ್ ಓಕೆ ಅದೇ ನಾವೂ ಹಂಗಾರೆ ಬೇಗ ಬಿಡಬೇಕು ಸರ್ ಹಂಗಾರೆ ಇಲ್ಲಿ ಅಲ್ಲ ಎರಡು ಗಂಟೆ ಹಂಗೆ ಬಿಡಬೇಕಾ ಸರ್

ಓಕೆ ಓಕೆ ಅದೇ ಡೆಕೋರೇಷನ್ ಅದೇ ಸರ್ ನಾವೇ ಬತ್ತೀವಿ ಹೇಳಿ ಇನ್ನೇನು ಬೆಳಿಗ್ಗೆ ಎಲ್ಲ ಬೆಳಿಗ್ಗೆ ಬೇಗನೆ ಬತ್ತೀವಿ ಅಲ್ಲಿ ಎರಡು ಗಂಟೆ ಅಷ್ಟಕ್ಕೇ ಹ್ಞೂ ಹಾಂ ಅದೊಂದೇ ಸಾಕು ಸರ್ ಅದು ಡೆಕೋರೇಷನ್ನಿಗು ಸೊಲ್ಪ ಯೂಸ್ ಮಾಡ್ಬೋದಾ ಸರ್ ಬರುತ್ತಾ ಅವು ಹೌದಾ ಸರ್ ಅದನ್ನೇ ಕೇಳೋಣ ಅಂತ ಅಷ್ಟೇ ಒಂದು ತಿರಗಾ ಡೆಕೋರೇಷನ್ ಮತ್ತೆ ಯಾರಿಗಾನ ಬೇರೆ ಗೆಸ್ಟ್ಗಳಿಗೆ ಕೊಡೋಕೆ ಎಲ್ಲ ಯೂಸ್ ಆಗುತ್ತಲ ಹೌದಾ ಸರ್ ಓಕೆ ಓಕೆ ಹೇಳಿ ಸರ್ ಬರ್ತೀವಿ ಅಲ್ಲಿ ಬಂದು ಅಲ್ಲಿ ಮಾತಾಡೋಣ ಓಕೆ ಸರ್ ಐದು ಗಂಟೆ ಹಂಗೆ ಬತ್ತೀವಿ ಓಕೆ ಓಕೆ ಓಕೆ ಸರ್